ಹಾಂ ಓಕೆ ಸರ್ ಈಗೆಲ್ಲಿದ್ದೀರಾ ಸರ್ ನೀವು ಅದೇ ಸರ್ ನಾನು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಮೈಸೂರು ಟು ಲಡಾಖು ಹಾಂ ಸರ್ ಹೈ ಮೈಲೇಜ್ ಬೇಕು ನನಗೆ ತುಂಬ ಕೆಪಾಸಿಟಿ ಬರಬೇಕು ಸರ್ ಇಂಜಿನ್ ಕೆಪಾಸಿಟಿ ಎಲ್ಲ ಬರಬೇಕು ಯಾಕೆಂದರೆ ಅದು ತುಂಬ ಲಾಂಗ್ ಜರ್ನಿ ಹೋಗ್ತೀನಲ್ಲ ಅಪ್ ಟು ತ್ರೀ ತೌಸಂಡ್ ಕಿಲೋಮೀಟರ್ ಜರ್ನಿ ಇರುತ್ತೆ ಅಪ್ ಆಂಡ್ ಡೌನ್ ನಮಗೆಲ್ಲ ಹಾಂ ಬೈಕ್ ಕೆಪಾಸಿಟಿ ಮತ್ತು ಆಯಿಲ್ ಕೆಪಾಸಿಟಿ ಮತ್ತು ಸರ್ವಿಸೆಲ್ಲಾ ಅವೈಲೆಬಲ್ ಚೆನ್ನಾಗಿ ಮಾಡಿದ್ದೀರಾ ಸರ್ ಸರ್ವಿಸ್ ಆಲ್ರೆಡಿ ಆಗೈತಾ

ಹಾಂ ಓಕೆ ಸರ್ ಸರ್ ಎಷ್ಟು ಕಿಲೋಮೀಟರ್ಗೆ ಒಂದು ಸರ್ವಿಸ್ ಮಾಡಿಸಬೇಕಾಗುತ್ತೆ ನಾನು ಸಾವಿರ ಕಿಲೋಮೀಟರ್ಗೆ ಒಂದು ಸರ್ವೀಸು ಹಾಂ ಓಕೆ ಸರ್ ನಾ ನಾವೋಗೋದೆಲ್ಲ ಒಂದು ಟೋಟಲ್ ತ್ರೀ ಟು ಫೋರ್ ತೌಸಂಡ್ ಕಿಲೋಮೀಟರ್ ಆಗುತ್ತೆ ಎಲ್ಲ ಅಪ್ ಆ್ಯಂಡ್ ಡೌನು ಅಂದರೆ ಒಂದೈದು ಸರ್ವಿಸ್ ಮಾಡಿಸಬೇಕಾಗುತ್ತೆ ನಾನು ಸರ್ ನನಗೆ ಟೋಟಲ್ ಎಂಟು ಬೈಕ್ ಬೇಕಾಗುತ್ತೆ ಸಿಕ್ಸ್ಟೀನ್ ಮೆಂಬರ್ಸ್ ಹೋಗ್ತಿರೋದು ಒಂದು ಬೈಕಗೆ ಟೂ ಮೆಂಬರ್ಸ್ ಆದರೆ ಸಿಕ್ಸ್ಟೀನ್ ಮೆಂಬರ್ಸ್ ಅಂದರೆ ನನಗೆ ಏಟ್ ಬೈಕ್ಸ್ ಬೇಕಾಗುತ್ತೆ ರೆಂಟ್ಗೆ ಓಕೆನಾ ಸರ್ ಈಗ ಕಿಲೋಮೀಟರ್ಗೆ ಅಂದರೆ ಯಾವ ಥರ ಇದಂದರೆ ಡೇ ಪ್ಯಾಕೇಜ್ ಯಾವ ಥರ ಇದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ದಯವಿಟ್ಟು ಅದರ ಬಗ್ಗೆ ಓಕೆ ಸರ್ ಕಿಲೋಮೀಟರ್ಗೆ ಟೋಟಲ್ ಪೋರ್ ತೌಸಂಡ್ ಅನ್ಕೊಳ್ಳಿ ಪೋರ್ ತೌಸಂಡ್ ಕಿಲೋಮೀಟರ್ಗೆ ಎಷ್ಟಾಗುತ್ತೆ

ಸರ್ ನನಗೀಗ ನೀವು ಹೇಳಿದರೆ ನನಗೆ ಯಾವುದ್ರಲ್ಲಿ ಸ್ವಲ್ಪ ನನಗೆ ಅನುಕೂಲ ಆಗೋದು ರೀತಿ ತಗೊಂತೀನಿ ನಾನು ಯಾಕೆಂದರೆ ನೀವು ಕಿಲೋಮೀಟರ್ ಲೆಕ್ಕ ಕಡಿಮೆ ಆದರೆ ಕಿಲೋಮೀಟರ್ ತಗೊಂತೀನಿ ಇಲ್ಲ ಡೇ ಬೈ ಅಂದರೆ ಅದರ ಎಲ್ಲಿ ಕಡಿಮೆ ಇರತ್ತೋ ಅದು ನಾನು ಪರ್ಚೆಸ್ ಮಾಡ್ಕೊತೀನಿ ನನಗೆ ಲಾಸ್ ಆಗಬಾರದಲ್ಲ ಅದಕ್ಕೇಳ್ತಾ ಇರೋದು ಈಗ ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಓಕೆ ಸರ್ ನನಗೆ ಪ್ರೈಸ್ ಬಗ್ಗೆ ವರಿ ಇಲ್ಲ ಬಟ್ ನನಗೇನು ಅದೇ ಕಂಫರ್ಟ್ ಇರಬೇಕು ಓಕೆನಾ ಈಗ ಕೆಲವು ಬೈಕಲ್ಲಿ ಲಾಂಗ್ ಜರ್ನಿ ಹೋದರೆ ಬ್ಯಾಕ್ ಪೇನ್ ಆಗೋದು ಆ ಥರ ಏನೂ ಇರಬಾರದು ಸರ್ ಕಂಫರ್ಟೇಬಲ್ ಇರಬೇಕು ನಮಗೆ ಆ ಥರ ಬೈಕ್ ಬೇಕು ಅದಕ್ಕೆ ಬುಲೆಟನ್ನ ನಾನು ನೋಡ್ತಾ ಇರೋದು ಬೇರೆದಾದರೆ ಕಂಫರ್ಟ್ ಇರೋದಿಲ್ಲ ಸರ್ ಲಾಂಗ್ ಜರ್ನಿಗೆ ನನಗೆ ಈ ಬ್ಯಾಕ್ ಪೇನು ಆ ಥರ ಇನ್ನೊಂದು ಇನ್ನೊಂದು ಯಾವುದೇ ರೀತಿ ಬರಬಾರದು ಓಕೆನಾ ಸರ್ ಅದಕ್ಕೆ ಹೇಳ್ತಾ ಇರೋದು ಕಂಫರ್ಟೇಬಲಿರೋ ಬೈಕ್ ಬೇಕು ಲಾಂಗ್ ಜರ್ನಿ ಹೋಗೋದಲ್ಲಾ ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಹೇಳಿ ಇಲ್ಲ ಡೇಗೆ ಎಷ್ಟಾಗುತ್ತೆ ಹೇಳಿ ನಾನು ಯಾವುದೇ ರೀತಿಯ ಬೆನಿಫಿಟ್ ಇದೆ ಅದು ನಾನು ಪರ್ಚೆಸ್ ಮಾಡ್ಕೊತೀನಿ ಪ್ಯಾಕೇಜ್

ಸರ್ ಈಗ ಯಾಕೆಂದರೆ ನನಗೆ ಜಸ್ಟು ಅದರ ಬಗ್ಗೆ ಏನಿದೆ ಇದು ಹೇಳಿ ಸಾಕು ನಾನು ಜಸ್ಟ್ ಆಫೀಸ್ ಬರ್ತೀನಿ ಓಕೆನಾ ನೀವದರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಾನು ಆಫೀಸ್ ವಿಸಿಟ್ ಮಾಡಕ್ಕಾಗಲ್ಲಲ್ಲಾ ನಿಮ್ಮ ಶೋರೂಮ್ಗೆ ಅದಕ್ಕೆ ಈಗ ಅದೇನು ಬೆನಿಫಿಟ್ಸ್ ಇದೆ ನನಗೆ ಸ್ವಲ್ಪ ಎ ಪ್ಯಾಕೇಜ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ಇಲ್ಲೇ ಆನ್ಲೈನಲ್ಲೇ ಬುಕ್ ಮಾಡ್ತೀನಿ ಎಂಟು ಬೈಕ್ ಬೇಕು ನಮಗೆ ಓಕೆನಾ ಟೂ ಡೇಸ್ ಬಿಟ್ಕೊಂಡು ನಾನು ಬೆ ಬೈಕ್ ತಗೊಂಡೋಗ್ತೀನಿ ಅಡ್ವಾನ್ಸ್ ಎಷ್ಟೈತೆ ಅಡ್ವಾನ್ಸ್ ಎಲ್ಲ ಪೇ ಮಾಡ್ತೀನಿ ನಾನು ಬೇಕಿದ್ದರೆ ಆನ್ಲೈನ್ ಪೇಮೆಂಟಲ್ಲೇ ಮಾಡ್ತೀನಿ ಫೋನ್ಪೇ ಆದರೆ ಮಾಡ್ತೀನಿ ಬಟ್ ನಮಗೆ ಆ ಪ್ಯಾಕೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ನೀವು ಈಗ ಇಂಜಿನ್ ಕೆಪಾಸಿಟಿ ಎಷ್ಟಿದೆ ಪೆಟ್ರೋಲ್ ಕೆಪಾಸಿಟಿ ಎಷ್ಟಿದೆ ಓಕೆನಾ ಮೈಲೇಜ್ ಯಾವ ಥರ ಬರ್ತಾ ಅದರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ನನಗೆ ಹಾಂ ಓಕೆ ಸರ್